ಹಲೋ ಹಲೋ ನಮಸ್ತೆ ಆರಾಮ ರೀ ಸರ್ರ ನಾವು ಆರಾಮಲ್ಲ ರೀ ಸರ್ರ ಮತ್ತೆಲ್ಲ ಆರಾಮಲ್ವ ರೀ ಮನ್ಯಾಗೆ ಹಾಂ ಚೊಲೋ ನಡ್ಯತ್ತೆ ನೋಡಿರಿ ಸರ್ರ ಮತ್ತೆ ಅಲ್ಲಿ ಏನೋ ನಿಮ್ಮ ಊರ ಕಡೆ ಸೈಟ್ ಇದಾವ್ ಅಂತಲ್ಲ ರೀ ಸರ್ರ ಕಡಿಮೆ ರೇಟಿಗೆ

ಹಾಂ ಹಾಂ ಹಾಂ ಹಾಂ ರೀ

ಹೌದೇನ್ರಿ ಸರ್ರ ಏನು ಹೆಂಗ್ ಇಲ್ಲ ರೀ ಸರ್ ನೋಡ್ಬೇಕು ಅನ್ನಾತ್ತಿದ್ದೀವಿ ನಾವು ಎಲ್ಲ ಮನ್ಯ ಮನ್ಯಾಗೆ ಬೇಕನ್ನುತ್ತೀರಿ ಸ್ವಲ್ಪ ಸೈಟ್ ಅದು ನೋಡೋಣ ಅಂತಿದ್ರ್ ಹಂಗಾಗಿ ತಿಳ್ಕೋಬೇಕು ಅನ್ನುತ್ತಿದ್ದೀರಿ ಹೆಂಗ್ ರೀ ಸರ್ರ ಇದು ಸ್ವಲ್ಪ ಅಂದರೆ ನಮ್ಮ ಇಲ್ಲೇ ಸ್ವಲ್ಪ ಹೊಲ್ಮನೆಯಾಗ್ ಹೊಲ್ಮನೆ ಮಾಡಕ್ಕೆ ಚೊಲೋ ಐತಲ್ಲ ರೀ ಜಾಗ ಹೌದೇನ್ರಿ ಹಾಂ ಹಾಂ ಆಯ್ತು ಅಲ್ಲೇ ಅಲ್ಲಿ ಅಲ್ಲೇ ಸರ್ರ ಅಲ್ಲೇ ಇದಾವ್ ರೀ ನಮ್ಮವು ಜಾಗ ಅದೇ ನೋಡ್ಬೇಕು ರೀ ನಿಮ್ಮ ಸೈಡಂತು ಬೇಕಾಗಿದೆ ರೀ ಸ್ವಲ್ಪ

ಹೌದೇನ್ರಿ ಸರ್ರ ಆಯ್ತ್ ತೊಗೊಳಿ ಸರ್ ಮತ್ ಆಗ ಹೇಳ್ತೇನೆ ರೀ ನಿಮ್ಗೆ ಏನಂತ ರೇಟ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಸ್ವಲ್ಪ ನೋಡಿರಿ ಕೇಳಿ ಹೇಳಿರಿ ಹಾಂ ಆಯ್ತ್ ತೊಗೊಳಿ ಆಯ್ತ್ ತೊಗೊಳಿ ಹಾಂ ತ್ಯಾಂಕ್ಸ್ ಏನು ಸರ್ ಹಾಂ ಇನ್ನೂ ನಡೆದೈತ್ರಿ ಸರ್ ಜಾಬ್ ಹಂಗೇ ನಡೆದೈತ್ರಿ ಹಾಂ ನೋಡ್ಬೇಕು ರೀ ಸರ್ ಏನು ಅದು ಕೇಳು ಅಂದಿರಿ ರೀ ಹಾಂ ಅದೇ ಅದೇ ಕೇಳೋದು

ಹಾಂ ಆಯ್ತ್ ತೊಗೊಳಿ ಆಯ್ತ್ ತೊಗೊಳಿ ತ್ಯಾಂಕ್ ಯು ಸರ್